ಈ ಸಲ ನಾವು ಫ್ರಿಜ್ ತಗೊಳ್ಬೇಬೇಕಂತ ಪ್ಲ್ಯಾನ್ ಮಾಡಿದ್ದೀವ್ರೀ ನಂಬಳೆಲ್ಲ ಫೆಸ್ಟಿವಲ್ ಬರ್ಲತ್ತದ ಅದಕ್ಕೋಸ್ಕರ ನಾವು ಫ್ರಿಜ್ ತಗೊಳ್ಬೇಕಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಮಗಳೆಲ್ಲ ಬೆಂಗ್ಳೂರಿನಾಗ ಇರ್ತಾಳೆ ಆಕೆಗೆ ಕೇಳಿದಾಗ ಅವ್ರೆಲ್ಲ ಫ್ರೆಂಡ್ಸ್ ಹೇಳಿದರು ಬೇಡ ಮಮ್ಮಿ ಆಕೆ ಇದ್ರಾಗ ತಗೊಳ್ಬೇಡ ಶಾಪ್ನಾಗ ಸೊ ಈ ಸಲ ನೀನು ಏನು ಮಾಡು ಅಂತಂದ್ರೆ ಆನ್ಲೈನ್ ನಮ್ಮ ಫ್ರೆಂಡ್ಸೆಲ್ಲ ಹೇಳಾತ್ತಾರ ಅವ್ರೆಲ್ಲ ಏನೇನೋ ಬೈ ಮಾಡ್ಯಾರಂಥೇಳಿ ಸೊ ನಾವೂ ಆನ್ಲೈನೇ ಫ್ರಿಜ್ ತಗೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೊತ್ತಿಗೆ ಏನಾಯಿತು ನಾವೆಲ್ಲ ಪ್ಲ್ಯಾನ್ ಮಾಡಿದಾಗ ಮನೆಯವರೆಲ್ಲ ಹೇಳಿದರು ಹಾಂ ತರ್ಸಿ ಅಮ್ಮಿ ಈ ಸಲ ಫಶ್ಟ್ ನೋಡೋಣ ಆನ್ಲೈನ್ ತರ್ಸ್ರಿ ಹೆಂಗಿರ್ತದೆ ಅಂಥೇಳಿ ಸೊ ನಾವು ಪ್ಲ್ಯಾನ್ ಮಾಡಿ ಆರ್ಡರ್ ಮಾಡಿದ್ದೀವಿ ಆರ್ಡರ್ ಮಾಡಿದಾಗ ಅವರೆಲ್ಲ ಫ್ರೆಂಡ್ಸೆಲ್ಲ ಹೇಳಿದರು ಅವ್ರ ಮನೆಗೆಲ್ಲ ಏನೇನು ಪ್ರಾಡಕ್ಟ್ಸ್ ತಂದಿದ್ದಾರೋ ಅವೆಲ್ಲ ಛಲೋ ಅದ ಅಂಥೇಳಿ ಸೊ ನಮಗೂ ಸ್ವಲ್ಪ ಟೆಂಪ್ಟ್ ಆಯಿತು ಅರೇ ಒಂದ್ಸಲ ನೋಡೋಣ ಟ್ರಯಲ್ ಮಾಡೋಣ ಅಂಥೇಳಿ ನಾವು ಮಾಡಿದ್ವಿ ಮಾಡಿದಾಗ ನಾವು ಇದು ಸೆಲೆಕ್ಟ್ ಮಾಡಿದ್ದೀವ್ರೀ ಗೋದ್ರೇಜ್ ಫ್ರಿಜ್ಜು ಸೊ ಅದನ್ನು ನಾವು ಬೈ ಮಾಡಿ ತರ್ಸಿ ಮೇಲೆ ಏನಾಯಿತು ಅಂದ್ರೆ ನಾವೆಲ್ಲ ನಮ್ಗೆಲ್ಲ ಇಷ್ಟ ಬಂದಿದೆ ಆದ್ರೆ ಒಂದ್ಸಲ ನೋಡಬೇಕಾಯ್ತು ಅಂದ್ರೆ ನಮ್ಗೆ ಈ ಸ್ ಈ ಸಲ ಹೆಂಗೆ ಬೇಕಾಗಿತ್ತು ಅಂತಂದ್ರೆ ವಿತೌಟ್ ಡಬಲ್ ಡೋರ್ ಬೇಕಾಗಿತ್ತು ನಮಗೆ ಸೊ ಅದರಲ್ಲಿ ಡಬಲ್ ಡೋರ್ ಇರಲಿಲ್ಲ ಸಾರಿ ಸಿಂಗಲ್ ಡೋರ್ ಬೇಕಾಗಿತ್ತು ಡಬಲ್ ಡೋರ್ ಸಿಕ್ತು ನಮಗೆ ಸೊ ಅದು ನಮ್ಗೆ ಏನು ಡಿಸ್ಅಡ್ವನ್ಟೇಜ್ ಅಂತಂದ್ರೆ ಇವಾಗೆಲ್ಲ ನಮ್ಗೆ ಜಾಸ್ತಿ ಏನು ಫ್ರೀಝರ್ನಿಂದ ಅಷ್ಟು ನಮಗೆ ಯೂಸ್ ಆಗೋಲ್ಲ ಸೊ ನಮಗೆ ಅಟ್ಲೀಸ್ಟ್ ಫೈ ರ್ಯಾಕ್ಸ್ ಫೈ ಶೆಲ್ವ್ಸ್ ಇರೊ ಅಂಥದ್ದು ನಮಗೆ ಫ್ರಿಜ್ ಬೇಕಾಗಿತ್ತು ಬಟ್ ನಾವು ಆ ಥರ ಆನ್ಲೈನ್ ತರಿಸ್ದಾಗ ಏನಾಯಿತು ಅಂದ್ರೆ ನಮ್ಗೆ ಡಬ್ಬಲ್ ಡೋರ್ ಕಳ್ಸ್ಬಿಟ್ಟಾರ ಅವ್ರು ಸೊ ನಮಗೇನು ಇಷ್ಟ ಆಗಲಿಲ್ಲ ಸೊ ನಾವೇನು ಮಾಡಿದ್ವಿ ಮತ್ತೆ ರಿಟನ್ ಮಾಡ್ಬೇಕು ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಥರ ಏನಾರ ಇದ್ರೆ ಸ್ವಲ್ಪ ನಮ್ಗೆ ಯೂಸ್ಫುಲ್ ಆಗ್ತಿತ್ತು ಮತ್ತು ಸೊ ದುಡ್ಡು ವೇಸ್ಟ್ ಆಗಿದೆ ಅದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ನಾವೇನು ಆನ್ಲೈನ್ ಎಲ್ಲ ಸರಿಯಾಗಿರ್ತದೆ ಅಂತ ಅಂದ್ಕೊಂಡಿದ್ದೀವಿ ಆದ್ರೆ ನಮ್ಮದೆಲ್ಲ ತಾಟ್ಸ್ ಅಥ್ವಾ ನಾವೆಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೇವಲ್ಲ ಆ ಥರ ನಮಗೇನೂ ಪ್ರಾಡಕ್ಟ್ಸ್ ಸಿಗಲಿಲ್ಲ ಸೋ ಆನ್ಲೈನ್ ಏನು ಅಷ್ಟು ನಮ್ಗೆ ಹಿಡಿಸ್ಲಿಲ್ಲ ಅಷ್ಟು ಕೂಲ್ ಆಗಲತ್ತಿಲ್ಲ ಸೊ ನಮಗೇನು ರಿಟನ್ ಮಾಡ್ಬೇಕಂಥೇಳಿ ಅನ್ನಿಸ್ಲತ್ತಿತ್ತು ರಿಟನ್ ಆಗ್ತಾಯಿಲ್ಲ ಸೊ ಇದೊಂದು ಡಿಸ್ಅಡ್ವಂಟೇಜ್ ನಮಗೆ ಆನ್ಲೈನ್ ತರ್ಸಿದ್ ಸಲುವಾಗಿ ಇದೊಂದು ಡಿಸ್ಅಡ್ವಂಟೇಜು ಸೋ ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಶಾಪ್ನಾಗ ಹೋಗಿ ತಗೊಂಡು ತಗೊಳ್ಳೋದೆ ಒಳ್ಳೆಯದೇನೋ ನಮ್ಗೆ ಏನು ಏನೇನು ಬೇಕು ಅದೆಲ್ಲ ನೋಡಿ ನಮ್ಗೆ ಯಾವ ಥರ ಬೇಕು ನಮ್ಗೆ ಹೆಂಗೆ ಯೂಸ್ ಆಗ್ತದೆ ನಮ್ಮದೆಲ್ಲ ಎಕ್ಸ್ಪೆಕ್ಟೇಷನ್ ನೀಡ್ಸ್ಗಳು ಹೆಂಗೆಂಗೆ ಅದ ಹಂಗಂಗೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬಹುದಲ್ಲ ಅಂಥೇಳಿ ಅನ್ನಿಸ್ತು ನಮಗೆ ಬಟ್ ಇದರಲ್ಲಿ ನಮಗೆ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು ನಮಗೆ ಆ ಥರ ಸಿಗಲಿಲ್ಲ ನಾಟ್ ಸ್ಯಾಟಿಸ್ಫೈಡ್ ಅನ್ನಿಸ್ತು ನಮಗೆ ಸಹ ಆನ್ಲೈನ್ನಿಂದ ಸ್ವಲ್ಪ ಬೆಟ್ಟರ್ ನಾವು ಶಾಪಿಗೆ ಹೋಗಿ ನಮ್ಮ ನಾವು ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೊದೇ ಒಳ್ಳೇದು ಅನ್ನಿಸ್ತದೆ ಸೊ ನಾವೇನು ಮಾಡ್ಬೇಕು ನೆಕ್ಸ್ಟ್ ಎಲ್ಲ ನಾನು ಆನ್ಲೈನ್ ತರ್ಸೋದು ಸ್ಟಾಪ್ ಮಾಡ್ಬೇಕು ಅಂದ್ಕೊಳ್ಳತ್ತೀನಿ ಸ್ಪೆಷಲಿ ಫ್ರಿಜ್ ಯಾರು ತಗೊಳ್ತಾರ ಅಂಥವ್ರಿಗೆ ನಾವೂ ಗೈಡ್ ಮಾಡು ಅಂತಂದ್ರೆ ಏನಾದ್ರೂ ಒಂದು ಸಜೇಷನ್ ಕೇಳ್ದಂಗೆ ನಾನು ಈ ಥರನೇ ಹೇಳ್ತೀನಿ ಬೆಟರ್ ಶಾಪಿಗೆ ಹೋಗಿ ನೀವು ನಿಮ್ಮ ಯಾವ ಥರ ನಿಮ್ದು ಎಕ್ಸ್ಪೆಕ್ಟೇಷನ್ ಇರ್ತದೆ ನೀವು ನೀಡ್ ಏನೇನು ಅದ ಅದರ ಥರನೇ ನೀವು ಏನು ಮಾಡಿರಿ ತಗೊಳ್ರೀ ಆನ್ಲೈನ್ ತರಿಸಿ ನೀವು ಸುಮ್ಮನೆ ಇದು ಮಾಡ್ಕೊಳ್ಬೇಡ್ರಿ ದುಡ್ಡೆಲ್ಲ ಹಾಳು ಮಾಡ್ಕೊಳ್ಬೇಡ್ರಿ ಅಂತ ಇದು ಅಂತ ಹೇಳಬೇಕಂತ ನನ್ನ ಸಜೆಷನ್ ಅನ್ನಿಸ್ಲತ್ತದ ನಾನಂತೂ ಹಾಗೆ ಅನ್ಬೇಕು ಅನ್ಲತ್ತೀನಿ